ಹಲೋ ಹೇಳಿ ಹಾಂ ಹೇಳಿ ಹಾಂ ನಮ್ದು ಹೇಳಿ ಸುಜಿತಾ ಡೈಗ್ನೋಸ್ಟಿಕ್ಕು ರಾಮನಗರ ಹಾಂ ಹೇಳಿ ಏನು ಪ್ರಾಬ್ಲಮ್ಮು ಎಷ್ಟು ದಿವ್ಸದಿಂದ ಎಷ್ಟು ಎಷ್ಟು ದಿವ್ಸದಿಂದ ಕೇಳಿದ್ದು

ಹ್ಞೂ ಕಿವಿ ನೋವು ಅಂದರೆ ಯಾವ ಥರ ಅದು ಹಾಂ

ಹ್ಞೂ ನೀವು ಡಾಕ್ಟ್ರಲ್ಲಿ ತೋರಿಸ್ಬೇಕಿತ್ತಲ್ಲ ಡಾಕ್ಟ್ರು ಬರ್ಕೊಟ್ಟಿದಾರಾ ಸ್ಕ್ಯಾನಿಂಗಿಗೆ

ಹ್ಞೂ ಹ್ಞೂ

ಹ್ಞೂ ನಾವು ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಸಾಯಂಕಾಲ ಒಂಬತ್ತು ಗಂಟೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆ ಹ್ಞೂ ಏನಿಲ್ಲ ನೀವು ಫೋನ್ ನಂಬರ್ ಕೊಟ್ಬಿಟ್ಟು ನಿಮ್ಮ ಹೆಸ್ರು ಕೊಟ್ಟು ಬುಕ್ ಮಾಡಿಸಿ ಹಾಂ ಆವತ್ತು ನಿಮ್ಮ ನಂಬರ್ಗೆ ಫೋನ್ ಮಾಡ್ತಾರೆ ನಿಮ್ಮ ನಂಬರ್ಗೆ ಫೋನ್ ಮಾಡಿದಾಗ ನೀವು ಒಂದು ಅರ್ಧ ಗಂಟೆ ಮುಂಚಿತವಾಗಿ ಬರಬೇಕು ಬಂದು ಆವಾಗ ಬಂದು ಅಟೆಂಡ್ ಮಾಡಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಆಮೇಲೆ ಟು ತ್ರಿ ಅವರ್ಸ್ ಆದಮೇಲೆ ನಿಮಗೆ ರಿಸಲ್ಟ್ ಶೀಟ್ ಕೊಡ್ತೀವಿ ರಿಸಲ್ಟ್ ಶೀಟ್ ಕೊಡ್ತೀವಿ ಆಮೇಲೆ ಅದ್ನ ತೊಗೊಂಡು ಹೋಗಿ ಡಾಕ್ಟ್ರಿಗೆ ಚೆಕ್ ಮಾಡಿಸಿ ಅದನ್ನು ತೋರಿಸ್ಬಿಟ್ಟು ಅವ್ರೆನು ಬರ್ದು ಕೊಡ್ತಾರೆ ಅದನ್ನು ಫಾಲೋ ಅಪ್ ಮಾಡಬೇಕು ಸರಿ ಓಕೆ ಬನ್ನಿ ಬನ್ನಿ ಓಕೆ ಓಕೆ